ನಾನು ಸುಮಾರು ನಾನು ಕಾಲೇಜ್ಗೋಗೋ ವಯಸ್ಸಿನಲ್ಲಿ ನಾನು ತುಂಬ ತೊಂದ್ರೆಗಳನ್ನ ಅನುಭವ್ಸ್ದೆ ಅದರಲ್ಲೂ ಕೂಡ ನನಗೆ ಯಾವ ರೀತಿ ಅಂದರೆ ತುಂಬ ನೆಗೆಟಿವ್ ಥಿಂಕಿಂಗ್ ನನಗೆ ಮೈಂಡಲ್ಲಿ ಬರ್ತಿತ್ತು ಸುಮ್ಮನೆ ಏನೇ ವಸ್ತು ನೋಡಿದರೂ ನನಗೆ ಅದು ನೆಗೆಟಿವಾಗೇ ನನಗೆ ಏನಾಗಿ ಬಿಡುತ್ತೋ ಈ ರೀತಿ ನಾನು ಆಲೋಚನೆ ಮಾಡ್ತಿದ್ದೆ ಇದು ನನಗೆ ತುಂಬ ಬದುಕಲು ಮತ್ತೆ ತುಂಬ ಜೀವನ ಮಾಡಿದಾಗ ತುಂಬ ನನಗೆ ತೊಂದರೆ ಕೊಡ್ತಿತ್ತು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಅವಾಗ ನಾನು ತು ಸಕತ್ತು ನೋವನ್ನು ಅನುಭವ್ಸ್ದೆ ಯಾವ ರೀತಿ ಅಂದರೆ ನಾನು ಜಾಸ್ತಿ ಯಾರ ಜೊತೆಯೂ ಬೆರೀತಿರ್ಲಿಲ್ಲ ಈ ರೀತಿಯೆಲ್ಲ ನಾನು ಚೇಂಜಾಗ್ಬಿಟ್ಟೆ ಹಾಗಾಗಿ ನಾನು ಚಿಕ್ಕ ವಯಸ್ಸಿದ್ದಾಗೆಲ್ಲ ನಾನು ಜಾಸ್ತಿ ನಾನು ಸ್ನೇಹಿತರೊಡನೆ ನಾನು ಬೆರೀತಿದ್ದೆ ಆನಂತರ ನನಗೆ ಈ ರೀತಿ ಸ್ವಲ್ಪ ಮೆಂಟಲ್ ಎಲ್ಥಿಗೆ ತೊಂದರೆ ಆದಾಗ ಯಾವ ರೀತಿ ಮನುಷ್ಯರು ವರ್ತನೆ ಮಾಡ್ತಾರೋ ಆ ರೀತಿ ಮಾಡುತ್ತಿದ್ದೆ ಆವಾಗ ನಾನು ಜಾಸ್ತಿ ಎಲ್ಲರ ಒಡನೆ ಸೇರ್ತಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾತಾಡ್ತಿದ್ದೆ ಈ ರೀತಿಯೆಲ್ಲ ತೊಂದರೆ ಬಂದಾಗ ನಾನು ಸ್ವಲ್ಪ ತೊಂದರೆಗೆ ಈಡಾಗಿದ್ದೆ ತುಂಬ ನೋವನ್ನು ಅನುಭವ್ಸ್ತಿದ್ದೆ ಆ ನಂತರ ನಾನು ಇದನ್ನು ಒಂದು ದೊಡ್ಡ ಸವಾಲಾಗಿ ನಾನು ಸ್ವೀಕರಿಸಿ ನಾನು ಎಲ್ಲ ರಿಸರ್ಚ್ ಮಾಡಿಕೊಂಡೆ ಯಾವ ರೀತಿ ನಾನು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಯಾಕಿಂಗೆ ಬರ್ತಾಯಿದೆ ಅಂತೆಲ್ಲ ಅವಾಗೆಲ್ಲ ನನ್ಗನ್ನಿಸ್ತು ನಾವು ನಮ್ಮ ಬಾಡಿಲಿ ಸೆರೋಟಿನ್ ಲೆವೆಲ್ ಕಡ್ಮೆ ಆದಾಗ ಈ ರೀತಿ ಆ ಆಲೋಚನೆಗಳು ಬರುತ್ತೆ ಅಂತ ನನಗೆ ತಿಳಿದು ಬಂತು ಆವಾಗ ನಾನು ಈ ಸೆರೋಟಿನ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿ ನಾನು ನನ್ನ ಜೀವನ ಶೈಲಿನ ನಾನು ಚೇಂಜ್ ಮಾಡಿಕೊಂಡೆ ಏಕೆಂದ್ರೆ ನಾನು ಆವಾಗ ಚಿಕ್ಕ ಹುಡುಗನಿಂದ ನಾನು ತುಂಬ ಸ್ಪೋರ್ಟ್ಸ್ ಆಡ್ತಿದ್ದೆ ಎಲ್ಲವೂ ಮಾಡ್ತಿದ್ದೆ ಆಮೇಲೆ ಒಂಥರ ಕಾಲೇಜ್ ಟೈಮಲ್ಲಿ ಸ್ವಲ್ಪ ಬಿಟ್ಬಿಟ್ಟಿದ್ದೆ ಆದ್ದರಿಂದ ಅದು ನಮಗೆ ಮೆಂಟಲ್ ಎಲ್ತಿಗೆ ಒಂದ್ಸ್ವಲ್ಪ ಎಫೆಕ್ಟ್ ಕೊಡ್ತು ಆದ ಕಾರಣದಿಂದ ನಾನು ತಿರ್ಗಾ ನಾನು ದ್ ಬೆಳಗ್ಗೆ ಎದ್ದು ಯೋಗ ಮಾಡೋದು ಜಾಗಿಂಗ್ ಮಾಡೋದು ಪ್ರಾಣಾಯಾಮ ಮಾಡೋದು ಈ ರೀತಿ ಮಾಡಿದಾಗೇನಾಗುತ್ತೆ ಅಂದರೆ ನಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಆವಾಗ ನೆಗಟೀವ್ ಥಿಂಕಿಂಗ್ ಬಗ್ಗೆ ನಾವು ಕಡಿಮೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಆದಷ್ಟು ನಾವು ಪಾಸಿಟೀವ್ ಥಿಂಕಿಂಗ್ ಬಗ್ಗೆ ನಾವು ಗಮನ ಕೊಡ್ತೀವಿ ಅಂತ ನನ್ಗೆ ತಿಳಿದು ಬಂತು ಆನಂತರ ನಾನು ದಿನನಿತ್ಯ ನಾನು ಬೆಳಗ್ಗೆ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆಯಿತು ಅವಾಗ ನನಗೆ ಯೋಗ ಈ ರೀತಿಯೆಲ್ಲ ಮಾಡೋದರಿಂದ ನನ್ನ ಮೈಂಡು ಸೆರೋಟಿನ್ ಲೆವೆಲೆಲ್ಲ ಜಾಸ್ತಿ ಆಯಿತು ಆನಂತರ ನಾನು ನನ್ನ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ಕೊಂಡು ಈ ಸವಾಲನ್ನು ನಾನು ಎದುರಿಸ್ಕೊಳ್ಳೋಕೆ ಒಂದು ದೊಡ್ಡ ಕಾರಣ ಅಂತಲೇ ನನಗೆ ಹೇಳೋಕೆ ಇಷ್ಟಪಡ್ತೀನಿ